ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ವಿಶೇಷವಾಗಿ ಹಬ್ಬ ಆಚರಣೆಗಳು ಹಲವಾರು ಹಬ್ಬ ಆಚರಣೆಗಳನ್ನ ಆಚರಿಸ್ತಾರೆ ಅದರಲ್ಲೂ ಒಂದು ವಿಶೇಷವಾಗಿ ಹಬ್ಬ ಅಂತ ಹೇಳೋದಾದರೆ ಗಣೇಶ ಹಬ್ಬ ಇಲ್ಲಿ ಏಷ್ಯಾದಲ್ಲೇ ಎರಡನೇ ಸ್ಥಾನ ಪಡೆದಿರುವಂಥ ಗಣೇಶ ಹಬ್ಬ ಇದನ್ನು ಹಿಂದೂ ಮಹಾ ಗಣಪತಿ ಅಂತ ಕರೀತಾರೆ ಇದೊಂದು ಹೇಗೆ ಆಚರಿಸ್ತಾರೆ ಅಂದರೆ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಇದೊಂದು ಆಚರಣೆ ನಡೆಸ್ತಾರೆ ಇಲ್ಲಿ ಹಲವಾರು ಭಕ್ತಾದಿಗಳು ಬೇರೆ ಬೇರೆ ಊರುಗಳಿಂದ ಬೇರೆ ರಾಜ್ಯಗಳಿಂದ ಬಂದು ಈ ಹಬ್ಬನ ಈ ಹಬ್ಬದಲ್ಲಿ ಭಾಗವಹಿಸ್ತಾರೆ ಇದು ಕೆಲವು ಹದಿನೈದು ದಿನಗಳ ಕಾಲ ಸುಮಾರು ಹದಿನೈದು ಇಪ್ಪತ್ತು ದಿನಗಳ ಕಾಲ ಈ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗತ್ತೆ ಇಲ್ಲಿ ಎಲ್ಲ ರೀತಿಯ ಜಾನಪದ ಹಾಡುಗಳು ಕುಣಿತಗಳು ಸಂಗೀತ ಕಾರ್ಯಕ್ರಮಗಳು ಹೀಗೆ ಏನೋ ಪ್ರತಿನಿತ್ಯನೂ ಹಬ್ಬದಲ್ಲಿ ನಡೀತಾನೇ ಇರುತ್ತೆ ಎಲ್ಲ ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದ ಬಂದು ಈ ಹಬ್ಬದಲ್ಲಿ ಹೆಚ್ಚು ಭಾಗವಹಿಸ್ತಾರೆ ಇದು ಒಂದು ವಿಶೇಷವಾದ ವರ್ಷದಲ್ಲಿ ಒಂದು ಬಾರಿ ವಿಶೇಷವಾದ ಹಬ್ಬ ಅಂತನೇ ಹೇಳ್ಬೌದು